ಪಕ್ಷಿಗಳು ನಮ್ಮ ಮನೆಯ ಹಿತ್ತಲಿಗೆ ಅಥವಾ ಉದ್ಯಾನಕ್ಕೆ ಬರುವಂತೆ ಮಾಡಿ ಯಾವ್ದಾದ್ರೂ ಟಿಪ್ಸ್ ಇದೆಯಾ ಅಂದರೆ ಹೌದು ಇದೆ ಯಾವುದಂದ್ರೆ ನಾವು ಕಾಳುಗಳನ್ನು ಅಂದರೆ ಅಂಗಳದಲ್ಲಿ ಹಾಕಿ ಬಿಡಬೇಕು ಆಗ ಅಥವಾ ನೀರು ಒಂದು ಯಾವ್ದಾದ್ರೂ ಒಂದು ಬೌಲಲ್ಲಿ ನೀರು ಹಾಕಿಟ್ಟರೆ ಅದು ನಮ್ಮ ಅಂಗಳಕ್ಕೆ ಬರುತ್ತದೆ ಯಾಕೆಂದ್ರೆ ಅದಕ್ಕೆ ತುಂಬ ಬಾಯಾರಿಕೆ ಆಗುತ್ತದೆ ಯಾವಾಗ ತುಂಬ ಬಾಯಾ ಹಸಿವಾಗ್ತದೆ ಆಗ ಅದು ಎಲ್ಲಿ ನೀರು ಮತ್ತು ಕಾಳುಗಳು ಸಿಗ್ತದೆ ಅಂತ ಕಾಯುತ್ತಿರುತ್ತದೆ ಆದರೆ ಅವರು ಅದಕ್ಕೆ ಈ ಅಂದರೆ ಯಾರು ಹಾಗೆ ಅಂಗಳದಲ್ಲಿ ಯಾರು ಅಂದರೆ ನೀರು ಎಲ್ಲಿ ನೀರು ಇಟ್ಟಿರ್ತಾರೆ ಬಟ್ ಅದಕ್ಕೆಲ್ಲ ಮುಚ್ಚಳಗಳನ್ನು ಮುಚ್ಚಳ ಮುಚ್ಚಿ ಇರ್ತವೆ ಅವೆಲ್ಲ ಯಾರು ಅದನ್ನು ಓಪನ್ನಾಗಿ ಇಟ್ಟಿರುವುದಿಲ್ಲ ಓಪನ್ನಾಗಿ ಇಟ್ಟಿರು ಅದು ಖಾಲಿಯಾಗಿದೆ ಅದು ನೀರೇ ಇರು ಇರುದಿಲ್ಲ ಅವರ ಕೊಳ ಕೊಳಕು ನೀರುಗಳು ಇರ್ತದೆ ಅಂದರೆ ಅವರು ಬಟ್ಟೆ ತೊಳೆದ ನೀರು ಇಲ್ಲ ಏನೋ ಬೇರೆ ಇನ್ನಿತರ ಕಾರ್ಯ ಇದು ಚಟುವಟಿಕೆಗಳಿಗೆ ಬಳಸಿದ ನೀರಿರುತ್ತದೆ ಹಾಗೆ ಮಾಡಬೇಡಿ ಯಾಕೆಂದ್ರೆ ಪಕ್ಷಿಗಳು ಕೂಡ ಜೀವಿಗಳಲ್ಲವೇ ಅದಕ್ಕೆ ಅದಕ್ಕೋಸ್ಕರ ನೀವು ಮನೆಯ ಮುಂಭಾಗದಲ್ಲಿ ಸ್ವಲ್ಪ ಕಾಳುಗಳನ್ನು ಹಾರಿಸಿ ಬಿಟ್ಟರೆ ಅದು ಅದಕ್ಕೆ ತುಂಬ ಖುಷಿಯಾಗುತ್ತದೆ ಆಗ ಅದು ನಮ್ಮ ಹಿತ್ತಲಿಗೆ ಬಂದು ಆ ಕಾಳುಗಳನ್ನು ತಿನ್ನುತ್ತಿರುತ್ತದೆ ಅದನ್ನು ನೋಡಲು ಒಂಥರ ಖುಷಿ ಯಾಕೆಂದರೆ ಹಸಿದವರಿಗೆ ದೊಡ್ಡವರು ಒಂದು ಮಾತು ಹೇಳುತ್ತಾರೆ ಹಸಿದ ಹಸಿದ ಒಂದು ಪ್ರಾಣಿಗಾಗಲಿ ಪಕ್ಷಿಗಾಗಲಿ ಯಾವ್ದೇ ಒಂದು ಪ್ರಾಣಿಗೆ ಯಾವ್ದೇ ಯಾ ಜೀವವಿರುವ ಯಾವ್ದೇ ಒಂದು ಜಿ ಯಾವ್ದೇ ಒಂದು ವಸ್ತುವಿಗಾಗಲಿ ಜೀವವಿರುವ ಜೀವ ಇರುವ ಯಾವುದೇ ಒಂದು ಅದು ಪ್ರಾಣಿಯಾಗಲಿ ಪಕ್ಷಿಯಾಗಲಿ ಮನುಷ್ಯನೇ ಆಗಲಿ ಹಸಿವಾದರೆ ಅನ್ನ ಕೊಡುವುದು ಅದು ಧರ್ಮ ಅದಕ್ಕಿಂತ ದೊಡ್ಡ ಶ್ರೇಷ್ಠ ಅನ್ನದಾನಕ್ಕಿಂತ ದೊಡ್ಡದು ಯಾವ ದಾನವಿಲ್ಲ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಹಸಿದವರಿಗೆ ಅನ್ನ ನೀಡಿದಷ್ಟು ಪುಣ್ಯ ಯಾವ ಕೆಲಸದಿಂದಲು ಬರಲು ಸಾದ್ಯವಿಲ್ಲ ಹಾಗಾಗಿ ಪಕ್ಷಿಗಳಿಗೆ ಕಾಳು ಅಥವಾ ನ ನೀರು ನಾವು ಇಡುತ್ತೇವೆ ಯಾಕೆಂದರೆ ನನ್ನ ಅಮ್ಮ ಯಾವಾಗಲು ಅಂದರೆ ಹೊರಗೆ ನಮಗೆ ಬೆಳಿಗ್ಗೆ ನೀರು ಬರ್ತದೆ ಇಲ್ಲಂದ್ರೆ ಸಾಯಂಕಾಲ ಬರ್ತದೆ ಆಗ ನಾವು ಕೆಲವೊಂದು ಯಾವ್ದು ಬಕೆಟುಗಳಲ್ಲಿ ಬಾಸ್ಕೆಟುಗಳಲ್ಲಿ ನಾವು ನೀರ ನೀರನ್ನು ತುಂಬಿ ಇರ ಇಡ್ತೇವೆ ಆದರೆ ಅದನ್ನು ಮುಚ್ಚುದಿಲ್ಲ ಯಾಕೆಂದ್ರೆ ನಮಗೆ ಗೊತ್ತಿರ್ತದೆ ಅದು ಯಾವುದಾದ್ರೂ ಪ್ರಾಣಿಯೋ ಒಮ್ಮೊಮ್ಮೆ ನಾಯಿ ಬರ್ತದೆ ನಾಯಿಗೆ ತುಂಬ ಬಾಯಾರಿಕೆ ಆಗಿರ್ತದೆ ಅದು ಕುಡಿಯುವಾಗಲೆ ನನಗೆ ಒಮ್ಮೆ ಅದನ್ನು ನೋಡುವಾಗ ನನಗೆ ಓ ಇಷ್ಟು ಬಾಯಾರಿಕೆ ಆಗಿತ್ತಾ ಪಾಪ ಕುಡೀಲಿ ಅಂತ ಆಗ್ತಾಯಿದೆ ಯಾಕೆಂದ್ರೆ ನಾವು ಜೀವಿಗಳು ಅದು ಒಂದು ಜೀವಿಗಳಲ್ಲವಾ ನಮಗೆ ಹಸಿವಾದರೆ ದಣಿವಾದ್ರೆ ತಡಕೊಳ್ಲಿಕ್ಕೆ ಆಗಲ್ಲ ಹಾಗೆಯೇ ಅದು ಕೂಡ ಅದಕ್ಕೂ ಆಗುವುದಿಲ್ಲ ಅದು ಅರಸಿ ಬರ್ತದೆ ಎಲ್ಲಿಯಾದ್ರೂ ಉಂಟ ನೀರುಂಟಾ ಅದಕ್ಕೆ ಬೇಕಾದ ಆಹಾರ ಉಂಟಾ ಮತ್ತೊಂದು ಏನು ಹೇಳುವುದಾದ್ರೆ ಬಂದ ಪಕ್ಷಿಗಳಿಗೆ ಕಾಳು ಅಥವಾ ನೀರು ಕೊಡಿ ಅದು ಮತ್ತೇನನ್ನು ದೊಡ್ಡ ಮಟ್ಟದಲ್ಲಿ ಏನನ್ನು ಯಾವ ಆಹಾರವನ್ನು ಅದು ನಿರೀಕ್ಷಿಸುವುದಿಲ್ಲ ಅದಲ್ಲದೆ ಅದನ್ನು ಹರಸಿ ಬಂದವುಗಳನ್ನು ಓಡಿಸುವುದು ಅದಕ್ಕೆ ಓಡಿಸುವುದಾದ್ರು ಪರವಾಗಿಲ್ಲ ಆದರೆ ಅದಕ್ಕೆ ಅದಕ್ಕೆ ಏನಾದ್ರೂ ಹಿಂಸೆ ಕೊಡಬೇಡಿ ಅಷ್ಟೇ ಹೇಳುವುದಾದ್ರೆ ನಮ್ಮ ಮನೆಯಲ್ಲಂತು ಅಮ್ಮ ಯಾವಾಗಲು ನೀರು ಹಾಕಿ ಕಾಳುಗಳು ಕಡಿಮೆ ಹಾಕುವುದು ನಮ್ಮನೆಯಲ್ಲಿ ಆದರೆ ನೀರು ನೀರಿಗೆ ಸಮಸ್ಯೆ ಇರುವುದಿಲ್ಲ ನೀರಂತು ಎಲ್ಲ ಅದು ಬಕೆಟುಗಳಲ್ಲೂ ಫುಲ್ ಅಂದರೆ ತುಂಬಿರ್ತದೆ ಅದನ್ನು ಕಾಗೆ ಬಂದು ಕುಡಿಯುತ್ತದೆ ನಾಯಿ ಬರ್ತದೆ ಮತ್ತು ಪಾರಿವಾಳಗಳು ಬಂದು ಕಾಳುಗಳಿದ್ದರೆ ಅಂದರೆ ಸಣ್ಣ ಪುಟ್ಟ ಕಾಳುಗಳಿದ್ದರೆ ಅದನ್ನು ತಿಂದು ಹೋಗ್ತದೆ ಸೊ ಹಾಗಾಗಿ ನಾವು ಪಕ್ಷಿಗಳಿಗೆ ಕಾಳು ಅಥವಾ ನೀರು ಇಡುತ್ತೇವೆ